ನನಗೆ ಹಳೆಯ ಕಾಲದ ಹಾಡುಗಳೇ ಇಷ್ಟ ಏಕೆಂದರೆ ಅದರಲ್ಲಿ ಬರವಣಿಗೆಗಳು ಚೆನ್ನಾಗಿರುತ್ತಿತ್ತು ಒಂದು ಅರ್ಥಪೂರ್ಣವಾಗಿ ಕವಿತೆಯ ಶೈಲಿಯಲ್ಲಿ ಇರುತ್ತಿತ್ತು ಆಮೇಲೆ ಈಗ ಹಳೇ ಕಾಲದಿಂದ ಹಳೇ ಕಾಲದ ಹಾಡುಗಳನ್ನ ಕೇಳ್ತಾಯಿದ್ದರೆ ಒಂದೊಂದ್ಸರ್ತಿ ಕೇಳಿದಾಗ್ಲೂ ಒಂದೊಂದು ಅರ್ಥ ಆಗುತ್ತೆ ಈಗಿನ ಕಾಲದಲ್ಲಿ ಅಷ್ಟೂ ಕವಿತೆಯ ಮೂಲಕ ಒಂದು ಹಾಡನ್ನು ಹಾಡಲ್ಲ ನೇರವಾಗಿ ಸಂಭಾಷಣೆ ಹೇಗೆ ನಡೆಯುತ್ತೊ ಅದನ್ನೇ ಒಂದು ಹಾಡಕ್ಕಿ ಮೂಡಿಸಿಬಿಡ್ತಾರೆ ಹಾಗಾಗಿ ನನಗೆ ಹಳೆಯ ಕಾಲದ ಹಾಡುಗಳೇ ಇಷ್ಟ